ಹಾಂ ಹೇಳಿ ಹೌದೌದು ಎಂತ ಹೇಳಿ ಇವರೇ ಹ್ಞೂ ಬಳೆಯಾ ಹಾಂ ಹ್ಞೂ ಹೊ ನಮ್ಮಲ್ಲಿ ಉಂಟು ಎಲ್ಲ ಟೈಪಲ್ಲಿ ಗಾಜಿನದ್ದು ಬಳೆ ಉಂಟು ಮತ್ತು ಮೆಟಲ್ಲು ಫ್ಯಾನ್ಸಿ ಎಲ್ಲ ಟೈಪಲ್ಲಿ ಬಳೆ ಬರ್ತದೆ ಎಲ್ಲ ಸಹ ಉಂಟು ಹಾಂ ಅದಕ್ಕೆ ಬೇರೆ ಹ್ಞೂ ಇಲ್ಲ ನಿಮ್ಮ ಮನೆಗೆ ಬೇಕಾದರೂ ಬರ್ತೇವೆ ಮನೆಗೆ ಸಹ ಬರ್ ಬಂದು ಇಡ್ತೇವೆ ನಾವು ಹೌದು ಎಲ್ಲ ಮತ್ತು ಹಾಂ ಗೋಲ್ಡ್ ಬಳೆಗಳು ಮತ್ತು ಇದು ನಿಮಗೆ ಇಯರಿಂಗ್ಸ್ ಆ ಥರದ್ದೆಲ್ಲ ಬೇಕಾದರೆ ಅಂಗಡಿಗೆ ಬರಬೇಕಾಗ್ತದೆ ಎಲ್ಲ ತರ್ಲಿಕ್ಕೆ ಆಗೋದಿಲ್ಲ ಅಲ್ವ ಹಾಗೆ ಹ್ಞೂ ಹಾಂ ಹಾಂ ಗಾಜಿನದ್ದು ಉಂಟು ಗಾಜಿನದ್ದಲ್ಲಿ ಎರಡು ಮೂರು ಟೈಪ್ ಉಂಟು ಗಾಜಿನದ್ದಲ್ಲಿ ನಿಮಗೆ ಒಳ್ಳೆಯ ಬಳೆಯನ್ನೇ ತರುವ ಇದು ಗಚ್ಚೆಲ್ಲ ಹೋಗದಿರುವಂಥದ್ದು ಬರ್ತದೆ ಅದನ್ನೇ ತಗೊಂಡು ಬರುವ ಒಳ್ಳೆಯದು ಹ್ಞೂ ಡಝನಿಗೆ ಗಾಜಿನ ಬಳೆ ಆದರೆ ನಿಮಗೆ ನೂರು ರೂಪಾಯಿ ಆಗ್ತದೆ ಒಂದಕ್ಕೆ ಒಂದು ಡಝನಿಗೆ ಹಾಂ ನಿಮಗೆ ನಿಮಿಗೆ ತುಂಬ ಜ ತುಂಬ ಜನ ಇದ್ದರೆ ಮಾಡ್ಬೋದು ಸ್ವಲ್ಪ ಕಮ್ಮಿ ಸ್ವಲ್ಪ ಜನ ನಮಗೆ ನಮಗೆ ಆಗಬೇಕಲ್ವಾ ಪೂರೈಸಬೇಕಲ್ವಾ ನಮಗೆ ಸಹ ಹಾಂ ಹಾಂ ಹಾಂ ಆಯಿತು ಮಾಡುವ ಹ್ಞೂ ಹಾಂ ಹೌದಾ ಆಯ್ ಆಯಿತು ಬಾ ಮಾಡುವ ನಿಮಗೆ ಮತ್ತು ಸ್ಟಿಕ್ಕರ್ ಆ ಟೈಪೆಲ್ಲ ಬೇಕಾದರೆ ಅಂಗಡಿಗೆ ಬರ್ಬೇಕಾಗ್ತದೆ ನಮ್ಮದು ಅಂಗಡಿ ಉಂಟು ಅಲ್ಲಿ ಅಲ್ಲಿಗೆ ಸಹ ಬರಬೇಕು ಹಾಂ ಹಾಂ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಟೈಪದ್ದು ನಿಮ್ಗೆ ಅದಕ್ಕೆಲ್ಲ ಸೆಟ್ ಹಾಂ ಆ ಥರದ್ದೆಲ್ಲ ಉಂಟು ಎಲ್ಲ ಹಾಂ ಮತ್ತು ಹಾಂ ಹಾಂ ಎಲ್ಲ ಸಹ ನಿಮಗೆ ನೆಕ್ಲೆಸಲ್ಲಿ ಸ ಇದು ಮೇ ಇದರಲ್ಲೆಲ್ಲ ಬರ್ತದಲ್ಲವಾ ಸ್ಟೋನಲ್ಲಿ ಬೇಕಾದರೆ ಉಂಟು ಬೇಕಾದರೆ ಗೋಲ್ಡ್ ಖಾಲಿ ಗೋಲ್ಡಲ್ಲೇ ಉಂಟು ಮತ್ತು ಈಗೆಲ್ಲ ಬರ್ತದಲ್ಲವಾ ಆ್ಯಂಟಿಕ್ ಆ್ಯಂಟಿಕ್ ಟೈಪಲ್ಲಿ ಎಲ್ಲ ಥರದ್ದು ಸಹ ಉಂಟು ಯಾವ ಟೈಪ್ ಬೇಕಾದರೂ ಎಲ್ಲ ಸಿಗ್ತದೆ ಹ್ಞೂ ಹಾಂ ಆಯಿತು ಬರುವ ಹ್ಞೂ ಸರಿ ಆಯ್ತು ಆಯ್ತು ಹಾಂ ಆಯಿತು ಆಯಿತು